ಡಾಕ್ಟರ್ ಕಿರಣ್ ಅವರಾ ಮಾತಾಡ್ತಿರೋದು ಹಾಂ ನಾನು ಶೈಲಮ್ಮ ಅಂತ ನಾನು ನಿನ್ನೆ ನಿಮ್ಮ ಆಸ್ಪೆಟ್ಲಿಗೆ ಬಂದಿದ್ದೆ ಸರ್ ನನಗೆ ಕಾಲು ನೋವಿತ್ತು ಅಂತ ಬಂದಿದ್ದೆ ನೀವು ಔಷಧಿ ಮತ್ತು ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ದಿರಿ ಆದರೆ ನನಗಿನ್ನೂ ಅದು ಕಾಲು ನೋವು ವಾಸಿ ಆಗ್ತಿಲ್ಲ ನನಗಿನ್ನೂ ನೋವು ಜಾಸ್ತಿ ಆಗಿದೆ ಅದು ಆಯಿಂಟ್ಮೆಂಟೂನು ಹಚ್ಚಿದೀನಿ ಸರ್ ಅದು ನೆನ್ನೆ ಮಾತ್ರ ಸ್ವಲ್ಪ ಹೊತ್ತು ಅಷ್ಟೆ ಸ್ವಲ್ಪ ಸುಧಾರ್ಸಿಕೊಂಡಂಗಾಯ್ತು ಆದರೆ ಮತ್ತೆ ಅದೇ ರಾತ್ರಿ ಮತ್ತೆ ಜಾಸ್ತಿ ಆಗಿದೆ ಬಾವೆಲ್ಲ ಬಂದುಬಿಟ್ಟಿದೆ ಕಾಲು ನಾನು ಅದೇ ಕಾಲು ಬಾವು ಬಂದು ಅದು ನೋಯ್ತಾ ಇದೆ ಕಾಲು ನನಗೆ ಮತ್ತೆ ಹಾಸ್ಪಿಟ್ಲಿಗೆ ಬರಬೇಕು ಅಂತ ಅಂದುಕೊಂಡೆ ಇವತ್ತು ಬರ್ಬೋದಾ ಮತ್ತೆ ಏನಾದರೂ ಅಡ್ಮಿಟ್ ಏನಾದರೂ ಮಾಡ್ಕೋತೀರಾ ಅಥವಾ ಏನಾದರೂ ಬೇರೆ ಚಿಕಿತ್ಸೆ ಕೊಡ್ತೀರಾ ಅಂತ ಕೇಳೋದಕ್ಕೆ ಮಾಡಿದೆ ನಾನು ಹಾಂ ಅದೇ ಅದು ಏನು ಮಾಡ್ತೀರಾ ಅಂತ ಹೇಳಿದರೆ ನಾನು ಎಲ್ಲಾನು ಜೋಡಿಸಿಕೊಂಡು ಬರ್ಬೋದು ಅದಕ್ಕೋಸ್ಕರ ನಾನು ಕಾಲ್ ಮಾಡಿದೆ ಮತ್ತೆ ಆಯಿಂಟ್ಮೆಂಟ್ ಇನ್ನೂ ಹಚ್ಕೊಳ್ಲಾ ನಾನು ಅಥವಾ ಹಾಸ್ಪೆಟ್ಲಿಗೆ ಬಂದಮೇಲೆ ಏನಾದರೂ ಬೇರೆ ಆಯಿಂಟ್ಮೆಂಟ್ ಏನಾದರೂ ಕೊಡ್ತೀರಾ ಅಂತ ಕೇಳೋದಕ್ಕೆ ಮಾಡಿದೆ ಹಾಂ ಅದು ನೆನ್ನೆ ನಾನು ಹಚ್ಚಿಕೊಂಡಿದ್ದೆ ಔಷಧಿ ಕೂಡ ತೊಗೊಂಡಿದ್ದೆ ಅಂದರೂ ಕಡಿಮೆ ಆಗಿಲ್ಲ ಅದು ಹಾಂ ಅದು ಇದು ಎಕ್ಸ್ರೆ ಏನಾದರೂ ಮಾಡ್ತೀರಾ ಅಥವಾ ಅಡ್ಮಿಟ್ ಏನಾದರೂ ಮಾಡ್ಕೋತೀರಾ ಅದು ಏನು ಅಥವಾ ಅಲ್ಲಿ ಬಂದಮೇಲೆ ನನ್ನ ಕಂಡೀಶನ್ ನೋಡಿ ಅದನ್ನು ನನಗೆ ನೀವು ಹೇಳ್ತೀರಾ ಹೇಗೆ ಕೇಳಿಕೊಂಡು ಹಾಂ ಸರಿ ಸರ್ ಅದೇ ಬಿಟ್ಟು ಬರೋದಕ್ಕೆ ಎಷ್ಟು ಹೊತ್ತಾಗತ್ತೆ ಅದೇ ಏನು ಮಾಡ್ತೀರಾ ಅನ್ನೋದ್ರ್ಮೇಲೆ ನಾನು ಬರೋದನ್ನ ಡಿಸೈಡ್ ಮಾಡ್ತಿದ್ದೆ ಅದಕ್ಕೆ ನಾನು ಕಾಲ್ ಮಾಡಿದೆ ನಿಮಗೆ ಹಾಸ್ಪೆಟ್ಲಲ್ಲೇ ಇದ್ದೀರಾ ಅಲ್ವಾ ನೀವು ಹಾಸ್ಪೆಟಲ್ ಆಸ್ಪತ್ರೆಯಲ್ಲೇ ಇದ್ದೀರಾ ಹಾಂ ಸರಿ ಸರ್ ಹಾಗಾದರೆ ನಾನು ಆಸ್ಪತ್ರೆಗೆ ಬರ್ತೇನೆ ಹ್ಞೂ ಸರಿ ಬಾಯ್ ಸರ್